ನನ್ನ ಗುರಿ ಏನದ ಅಂತಂದ್ರೆ ಅಗ್ರಿಕಲ್ಚರ್ ಆಫೀಸರ್ ಇ ಒ ಆಗೋದದ ಸೊ ನಾನು ಈಗ ಸ್ಟಡಿ ಮಾಡ್ತಾ ಇರೋದು ಫೋರ್ತ್ ಇಯರ್ ಸ್ಟೂಡೆಂಟು ಅಗ್ರಿಕಲ್ಚರ್ ಕಾಲೇಜು ಕಲ್ಬುರ್ಗಿನಲ್ಲಿ ಸೊ ಇ ಒ ಆಗ್ಬೇಕು ಅಂತಂದ್ರೆ ಇವಾಗ ಏನಿಲ್ಲ ಬಿಎಸ್ಸಿ ಅಗ್ರಿ ಆದ ತಕ್ಷಣ ಎರಡು ಮೂರು ವರ್ಷಕ್ಕೆ ಎಕ್ಸಾಮ್ ಬಿಡುತ್ತ ನೀವು ಎಕ್ಸಾಮ್ ಕ್ಲಿಯರ್ ಮಾಡಿ ಎಂಟ್ರಿಗಳು ತಗೊಂಡು ಎಲ್ಲ ಮಾಡಿ ಮಾಡ್ಬೋದು ಆದ್ರ ಇವಾಗ ಇವಾಗ ಏನು ಆಲತತ್ ಅಂತಂದರೆ ಯೂನಿವರ್ಸಿಟಿ ಕಡಿಂದು ಇಲ್ಲ ಅಂತಂದ್ರೆ ಆಫೀಷಲ್ ಕಡಿಂದು ಒಂದು ಇದು ಏನಿದೆ ಅಂತಂದ್ರೆ ನಾವು ಎಮ್ಎಸ್ಸಿ ಕಂಪ್ಲೀಟ್ ಮಾಡ್ಬೇಕು ಎಮ್ಎಸ್ಸಿ ಕಂಪ್ಲೀಟ್ ಮಾಡ್ಬೇಕಂದರೆ ಜಿ ಆರ್ ಎಫ್ ಎಕ್ಸಾಮ್ ಬರಿಬೇಕು ಜಿ ಆರ್ ಎಸ್ ಜಿ ಆರ್ ಎಫ್ ಎಕ್ಸಾಮ್ಸ್ ಸಲುವಾಗಿ ನಾವು ಈಗಿನ ಇಂದಾನೇ ಪ್ರಿಪ್ರೇಷನ್ ಮಾಡ್ತಾ ಇದೀವಿ ಸೊ ನಮ್ಗೆ ಪರ್ಟಿಕ್ಯುಲರ್ಲಿ ಸಬ್ಜೆಕ್ಟ್ ಅಂತ ಇರ್ತವೆ ಲೈಕ್ ಅಟೋನಮಿ ಎಂಟೋಮಲೋಜಿ ಪ್ಯಾತೊಲೊಜಿ ಮತ್ತು ಎಕ್ನಾಮಿಕ್ಸು ಅಂತ ಸಬ್ಜೆಕ್ಟ್ಗಳ್ ಇರ್ತವೆ ಸೊ ನಾವೇನು ಮಾಡ್ಬೇಕು ಅಂತಂದರೆ ಅದ್ರಾಗೆ ಒಂದು ಯಾವ್ದಾನ ಒಂದು ಸಬ್ಜೆಕ್ಟ್ ತಗೋಬೇಕು ಸಬ್ಜೆಕ್ಟ್ ತಗೊಂಡು ಸಬ್ಜೆಕ್ಟ್ ತಗೋತೀನಿ ಸಬ್ಜೆಕ್ಟ್ ತಗೊಂಡು ಅದ್ರಾಗೆ ಜಿ ಆರ್ ಎಫ್ ಕ್ಲಿಯರ್ ಆಗ್ಬೇಕು ಅದ್ರಾಗೆ ಹಂಡ್ರೆಡ್ ಟು ಹಂಡ್ರೆಡ್ ಹಂಡ್ರೆಡ್ ಜನ್ರಲ್ ಇರ್ತವೆ ಹಂಡ್ರೆಡು ನೀವು ಯಾವ ಸಬ್ಜೆಕ್ಟ್ ತೊಗೋತೀರಿ ಆ ಸಬ್ಜೆಕ್ಟ್ ಮೇಲೆ ಇರ್ತವೆ ಸೋ ನಾನು ನಮ್ಮ ಅಣ್ಣನಿಗೆ ನನ್ನ ಪ್ರೇರಣೆ ಏನಂತಂದರೆ ನಮ್ಮ ಅಣ್ಣ ಹಿ ಇಸ್ ಎ ಎಂಟ್ರ್ಪ್ರಿನರ್ ನೌ ಎಂಟ್ರ್ಪಿನ್ನರ್ ಪ್ರೀಮ್ ರ್ಯಾಟ್ರೋಡ್ ಅಂತ ಕಿಸಾನ್ ಚಾತಿ ಸೊ ಅವ್ನ ಒಂದು ಆ್ಯಪ್ ಓಪನ್ ಮಾಡಿದ್ದಾನೆ ಸಿ ಇ ಒ ಅದನ ಕಂಪ್ನೀದು ಸೊ ನನಿಗೇನು ಅನ್ಸತ್ತೆ ಅಂದ್ರೆ ಅವ ಎಂಟ್ರ್ಪ್ರಿನ್ನರ್ ಇದು ನಾ ಏನಾದ್ರು ಜನರ ಸಲ್ವಾಗಿ ಏನಾದರು ಮಾಡಬೇಕು ಅಗ್ರಿಕಲ್ಚರ್ ಫೀಲ್ಡ್ನಾಗೆ ಏನಾದರು ಮಾಡಬೇಕು ಸೊ ನಂದು ಉದ್ದೇಶ ಅದು ಇತ್ತು ಸೊ ನಾನು ಅಗ್ರಿಕಲ್ಚರ್ ಆಫೀಸರ್ ಆಗ್ಬೇಕು ಅಂತ ಟ್ರೈ ಮಾಡ್ಲಿತಿನಿ ಅದಕ್ಕೆ ನಾನು ಇವಾಗ ಫಸ್ಟು ಜಿ ಆರ್ ಎಫ್ ಬರೀಬೇಕು ಜಿ ಆರ್ ಎಫ್ ಬರಿಬೇಕಂದ್ರ ನನಗ್ ಏನಾದರು ಫೀಲ್ಡಿನ ಬಗ್ಗೆ ಗೊತ್ತಿದ್ರೇ ಏನಾದರು ಇಂಪ್ಲಿಮೆಂಟ್ ಮಾಡ್ಬೋದು ಹೊಸ ಐಡಿಯಾಸ್ ಕೊಡ್ಬೋದು ಫಾರ್ಮರ್ಸಿಗೆ ಹೆಲ್ಪ್ ಮಾಡ್ಬೋದು ಅದ್ರ ಸಲುವಾಗಿ ನಂದೇನದೆ ಅಂತಂದ್ರೆ ಅಗ್ರಿಕಲ್ಚರ್ ಆಫೀಸರ್ ಆಗ್ಬೇಕು ಅಗ್ರಿಕಲ್ಚರ್ ಆಫೀಸರ್ ಸಲುವಾಗಿ ಜಿ ಆರ್ ಎಫ್ ಕ್ಲಿಯರ್ ಮಾಡ್ಬೇಕು ಜಿ ಆರ್ ಎಫ್ ಸಲುವಾಗಿ ನಾನು ಅ ಅಗ್ರೋನಮಿ ಅಗ್ರೋನಮಿ ಅಂತಂದ್ರೆ ಫೀಲ್ಡ್ ಬಗ್ಗೆ ಸ್ಟಡಿ ಮಾಡ್ಬೇಕು ಫೀಲ್ಡ್ನಾಗೆ ಏನೇನು ವರ್ಕ್ ಕೆಲಸ ಆತವ ಯಾವ್ಯಾವ ಬೆಳೆ ಬೆಳಿತೀರಾ ಹೆಂಗೆ ಬೆಳಿತಾರೆ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಎಲ್ಲಿಂದ ಸ್ಟಾರ್ಟ್ ಮಾಡಬಾರ್ದು ಅಲ್ಲಿಂದ ಎಲ್ಲಾ ಹೇಳ್ತಾರೆ ಅವ್ರು ಅದ್ಕ ಆಗ್ರೋನೊಮಿ ಆಗ್ರೋನೊಮಿ ಇನ್ನೊಂದು ಸಬ್ಜೆಕ್ಟ್ ನಾನು ತಗೋಬೇಕಾಗಿದ್ದು ಜಿ ಆರ್ ಎಫ್ ಸಲುವಾಗಿ ಸೊ ಅದ್ರ ಸಲ್ವಾಗಿ ನಾನು ಜಿ ಆರ್ ಎಫ್ ಎಕ್ಸಾಮ್ ಪ್ರಿಪೇರ್ ಆಗ್ಲಕತೀನಿ ಅಣ್ಣ ಬೇರೆ ಅವ್ರು ಏನು ಅಂದ್ರು ಮಾಡಬೇಡ ವಯಸ್ಸು ಹೆಚ್ಚಿಗೆ ಇರ್ತದೆ ಹಂಗಾಗಿ ಆದ್ರೆ ನಮ್ಮ ಅಣ್ಣ ಏನು ಅಂತ ಅಂದರೆ ಪ್ರೀಮ್ ರ್ಯಾಟ್ರೋಡ್ ಹಿ ಇಸ್ ಎ ಗ್ರೇಟ್ ಪರ್ಸನ್ ನನ್ನ ಲೈಫ್ ನಂಗೆ ಸೊ ಅವ್ನು ಪ್ರೇರಣೆ ಕೊಟ್ಟ ಮಾಡು ಏನಾಗೋಲ್ಲ ಇವಾಗ ನೋಡು ನೀನು ಏನು ಅದಾವ ಕನಸು ಅದೆಲ್ಲ ಮಾಡು ಅಂತಾನೆ ಅದಕ್ ನಾನೀಗ ಜಿ ಆರ್ ಎಫ್ ನೆಕ್ಸ್ಟ್ ಸೆಮ್ ಜಿ ಆರ್ ಎಫ್ ಎಕ್ಸಾಮ್ ಇದೆ ಅದಕ್ಕೆ ಪ್ರಿಪೇರ್ ಆದೀವಿ ಜಿ ಆರ್ ಎಫ್ ಎಕ್ಸಾಮ್ ಬರೀಬೇಕು ಅದಾದ ತಕ್ಷಣ ಎಮ್ಎಸ್ಸಿ ಮಾಡಬೇಕು ಎಮ್ಎಸ್ಸಿ ಮಾಡು ಮಾಡಿದಾಕ್ಷಣ ಜಿ ಆ ಇದು ಇ ಒ ಎಕ್ಸಾಮಿಗೆ ಪ್ರಿಪೇರ್ ಆಗಬೇಕು ಇ ಒ ಇ ಒ ಎಕ್ಸಾಮಿಗೆ ಪ್ರಿಪೇರ್ ಆಗಬೇಕು ಇ ಒ ಎಕ್ಸಾಮ್ ಆಗಿದ ತಕ್ಷ್ಣ ನಾ ಅದು ಆರ್ಡ್ರ್ ಕಾಪಿ ಎಲ್ಲ ಬರ್ಲಾಗೆ ಎಲ್ಲ ಲೇಟ್ ಆಗುತ್ತಾ ಅದ್ರ ಸಲುವಾಗಿ ಒಂದು ಆರು ತಿಂಗಳು ಹಂಗೆಲ್ಲಾ ಆಗ್ತದೆ ಅದ್ರ ಒಳಗೆ ನಂದು ಎಮ್ ಎಸ್ಸಿನೂ ಮುಗಿತದೆ ಎಮ್ಎಸ್ಸಿ ಮುಗ್ದಿದ ತಕ್ಷಣ ನಮ್ಮ ಅಷ್ಟ ಐಡಿಯಾ ಇರ್ತದೆ ಫೀಲ್ಡ್ ಬಗ್ಗೆಗೆ ನಾವು ಅದ್ರ ಬಗ್ಗೆ ಮಾತಾಡ್ಬೋದು ಅವ್ರಿಗೆ ಹೇಳ್ಬೋದು ಅವ್ರಿಗೆ ಏನಾದರು ಬೇಕಿದ್ರೆ ನಮ್ಮ ಆಲ್ರೆಡಿ ಓದಿದೋರು ಇದೀವಿ ಪ್ರಾಕ್ಟಿಕಲ್ಚ ನಾಲೆಜ್ ಇರ್ತದೆ ನಾರಾವೇಗ್ ಈವೇಗ ಎಲ್ಲ ಹೋಗಿ ನೋಡಿ ಬಂದಿರ್ತೀವಿ ಫಾರ್ಮರ್ ಹೆಂಗೆ ಇರ್ತರೆ ಹೆಂಗೆ ಇಲ್ಲ ಏನು ಬೆಳೀತಾರೆ ಏನು ಬೆಳೆಲ್ಲಾ ಸೊ ನಾವು ಸ್ಪೆಸಿಫಿಕ್ ಆಗಿ ಗುಲ್ಬರ್ಗದಲ್ಲಿ ತೊಗರಿ ಬೆಳಿತಾರ ಅದ್ರಾಗೆ ಯಾವ್ಯಾವ ಪ್ರಾಬ್ಲಮ್ಸ್ ಅವ ಏನಿಲ್ಲ ಹೂವು ಉದ್ರೋದು ಎಲ್ಲಾರ್ಕಿನ್ನ ಮೇಯ್ನ್ ಪ್ರಾಬ್ಲಮ್ದ ನೈನ್ಟಿ ಪೆರ್ಸೆಂಟ್ ಹೂವು ಉದುರ್ತಾವ ಅದ್ಕೆ ಈಲ್ಡ್ ಕಡಿಮೆ ಆತದೆ ಅದಕ್ಕೆ ಯಾವ ವೆರೈಟಿ ಹಾಕಬೇಕು ಹೆಂಗೆ ಆಗಬೇಕು ಅಂತೆಲ್ಲ ಅಗ್ರಿಕಲ್ಚರ್ ಆಫೀಸರು ಅವ್ರಿಗೆ ಹೆಲ್ಪ್ ಮಾಡಿ ಏನೇನೆಲ್ಲ ಹೊಸ ಹೊಸ ಟೆಕ್ನಾಲಜಿಸ್ ಬಂದಾವ ಅವೆಲ್ಲ ಹೇಳ್ಕೊಟ್ರೆ ಅವ್ರಿಗೂ ಈಸಿ ಆತತ್ ಫಾರ್ಮರ್ಸಿಗೆ ಸೊ ನಾವು ಅದಕ್ಕೆ ಕೆಲಸ ಮಾಡಬೇಕು ಅಂತ ನನ್ನ ಆಸೆ ಅದ ನಾವು ಏನಂದ್ರೆ ನಮ್ಮ ಅವ್ರ ಸಲ್ವಾಗಿ ಏನಾದರು ಮಾಡಬೇಕು ನಮ್ಮ ಜನದ ಸಲ್ವಾಗಿ ಏನಾದರು ಮಾಡಬೇಕು ಫಾರ್ಮರ್ಸ್ ಅಂದ್ರೆ ಬ್ಯಾಕ್ ಬೋನ್ ಅಂತಾರ ಆದ್ರೆ ಇವಾಗ ಸಿಚ್ವೇಷನ್ ಹಂಗಿಲ್ಲ ಇಂಡಿಯಾದಾಗ ಆಲ್ಮೋಸ್ಟ್ ಆಲ್ ಸಿಕ್ಸ್ಟಿ ಇದೆ ಸಿಕ್ಸ್ಟಿ ಪೆರ್ಸೆಂಟೇಜ್ ಫಾರ್ಮರ್ಸೆಲ್ಲ ಹಳ್ಳಿದಾಗೆ ಇರ್ತಾರೆ ಮತ್ತು ಅವ್ರಿಗೆ ಏನು ಸವ್ಲತ್ತು ಸಿಗೋಲ್ಲ ಹಂಗಂತಾರೆ ಆದ್ರ್ಅಗ್ರಿಕಲ್ಚರ್ ಆಫೀಸರ್ ಏನು ಇರ್ತರೆ ಅಂತಂದ್ರೆ ಅವ್ರಿಗೆ ಸವ್ಲತ್ತು ಮಾಡ್ಬೋದು ಅವ್ರಿಗೆ ಹೇಳ್ಬೋದು ಅವರಿಗೆಲ್ಲ ಮಾಡಿಸ್ಬೋದು ಮಾಡ್ಸಿದ್ರೆ ಅವ್ರಿಗೆ ಸರ್ಯಾಗಿ ಆಗಿರ್ತದೆ ಅದ್ಕೆ ಅಗ್ರಿಕಲ್ಚರ್ ಆಫೀಸರ್ ಆಗಬೇಕು ಅಗ್ರಿಕಲ್ಚರ್ ಆಫೀಸರ್ ನೋಡ್ರೆ ಅಗ್ರಿಕಲ್ಚರ್ ಆಫೀಸರ್ ಇದ್ರೆ ನಿಮಗೊಂದು ಪವರೇ ಬೇರೆ ಇರ್ತದೆ ನಿಮ್ಮ ನಿಮ್ಮ ಏನಾದರು ಮಾಡ್ಬೋದು ನಿಮ್ಮನೆಯಾಗೂ ನೋಡ್ಬೋದು ನಾವು ಅಗ್ರಿಕಲ್ಚರ್ ಆಫೀಸರ್ ಆದರೆ ಏನೆಲ್ಲಾ ಮಾಡ್ಬೋದು ನಮ್ಮ ನಿಮ್ಮ ನಲವತ್ತು ಐವತ್ತು ಎಕ್ರೆ ಅದ ಅದಕ್ಕೆ ಇಂಪ್ಲಿಮೆಂಟ್ ಮಾಡ್ಬೋದು ಅದಕ್ಕೆ ನೀವು ಐಡಿಯಾಸ್ ಅದಕ್ಕೆ ಹೆಂಗೆ ಬೆಳಿಬೋದು ಈಲ್ಡ್ ಹೆಚ್ಚು ಹೆಂಗೆ ಮಾಡ್ಬೋದು ಅಂತೆಲ್ಲ ಇರ್ತದೆ ಸೊ ಇದೆಲ್ಲ ಕನಸಿಕ್ಕೊಂಡು ನಾವೆಲ್ಲ ಮಾಡ್ಬೇಕು ಅಂದ್ರೆ ಅಂದ್ರೆ ಯಾವಾಗ ಕಾಂಪಿಟೇಟಿವ್ ಎಕ್ಸಾಮ್ ಇರ್ತವ ಬಿಡ್ರಿ ಅದಕ್ಕೆ ನಾವೆಲ್ಲ ಪ್ರಿಪೇರ್ ಆಗಿ ಸರ್ಯಾಗಿ ಓದಿ ಸರ್ಯಾಗಿ ಮಾಡಿದ್ರೆ ಎಲ್ಲರೂ ಹೇಳ್ತಾರೆ ಹಿಂಗೆ ಓದಬೇಕು ಹಂಗೆ ಓದಬೇಕು ಅಂತ ಸ್ಪೆಸಿಫಿಕ್ ಆಗಿ ಯಾರು ಹೇಳಲ್ಲ ಇದನ್ನು ಮಾಡು ಇದನ್ನು ಮಾಡು ಅಂತ ಅದು ನಿಮ್ಗೆ ಇರ್ಬೇಕು ರೀ ನಿಮ್ಗೆ ಏನು ಇಂಟ್ರೆಸ್ಟ್ ಇರ್ತದೆ ಅದ್ರ ಮ್ಯಾಲೆ ನೀವು ಮಾಡಬೇಕು ನಮ್ಮ ನಂದು ಸ್ಪೆಸಿಫಿಕ್ ಆಗಿ ಅಗ್ರಿಕಲ್ಚರ್ ಆಫೀಸರ್ ಇತ್ತು ಅದ್ಕೆ ನಾನು ಅಣ್ಣಾನಿಗೆ ಕೇಳಿದೆ ಏನು ಮಾಡಬೇಕು ಹೆಂಗೆಲ್ಲ ಅವ್ರು ಬೇರೆ ಅವ್ರ ಕಾಂಟೆಕ್ಟ್ ಕೊಟ್ಟರು ಯಾರು ಇ ಒ ಅದರ ಅವ್ರಿಗೆ ಮಾತಾಡ್ಸಿದ್ರು ಅವ್ರು ಹೆಂಗೆ ಪ್ರಿಪೇರ್ ಆಗ್ಯಾರ ಇಂಟರ್ವಲ್ಸ್ ಹೆಂಗೆ ಕ್ಲಿಯರ್ ಮಾಡಿದ್ರು ಎಕ್ಸಾಮ್ ಹೆಂಗೆ ಕ್ಲಿಯರ್ ಮಾಡಿದ್ರು ಹೈ ಸ್ಕೋರ್ ಹೆಂಗೆ ಮಾಡಿದ್ರು ರ್ಯಾಂಕಿಂಗ್ ಹೆಂಗೆ ತಗೋಬೇಕು ಅಂತೆಲ್ಲ ಹೇಳಿದ್ರು ಅದ್ರ ಬಗ್ಗೆ ಮಾಹಿತಿ ಕೊಟ್ಟರು ಸರಿಯಾಗಿತ್ತು ಕನ್ವರ್ಸೇಷನ್ ಎಲ್ಲ ಸರ್ಯಾಗಿ ಆಯಿತು ಅಣ್ಣಂಗೆ ಅಣ್ಣಂಗೆ ಖುಷಿ ಆಯಿತು ನಾವು ಹಿಂಗೆಲ್ಲ ಮಾಡ್ತೀವಂತ ಸೊ ನಮ್ದು ಏನು ಅಂತಂದರೆ ಅರ್ಗ್ ಅಗ್ರಿಕಲ್ಚರ್ ಆಫೀಸರ್ ಆಗಬೇಕು ಆಗಿದ ತಕ್ಷಣ ಫೀಲ್ಡಿಗೆ ಮಾಡಬೇಕು ಬೇರೆ ಅವ್ರಿಗೆ ಹೆಲ್ಪ್ ಮಾಡಬೇಕು ಅಂತ ನನ್ಗೆ ಕ್ವಾಯಿಶ್ ಅದ ಅದ್ರ ಸಲ್ವಾಗಿ ನಾ ಅಗ್ರಿಕಲ್ಚರ್ ಆಫೀಸರ್ ಆಗ್ಬೇಕು ಅಂತದೀನಿ ನಮ್ಮ ಅಣ್ಣನೇ ಮೇಯ್ನ್ ಇಂಪಾರ್ಟೆಂಟ್ ಪಿಲ್ಲಾರ್ ಅಂತ ಅನ್ಬೋದು ನಾನು ಅದು ಆಗ್ಲಕ್ಕೆ ನಾನು ಅದೇ ಆಗೇ ಆಗ್ತೀನಿ ಅಂತ ಹೇಳ್ತಿನಿ ಸೊ ತ್ಯಾಂಕ್ ಯು